ಹಲೋ ಮೇಡಮ್ ನಾವು ಕವಿತಾ ಅಂತ ನೀವು ಕಾಲೇಜ್ ಪ್ರಿನ್ಸಿಪಲಾ ಜೋಸೆಫ್ ಕಾಲೇಜು ಹಾಂ ನಾವು ಇಲ್ಲಿ ದೊಡ್ಡ ಬಳ್ಳಾಪುರದಿಂದ ಸಿಟಿಗೆ ಬಂದಿದ್ದೀವ್ರಿ ಮೇಡಮ್ ನಮ್ಮ ಮಗಂದು ಎಸ್ ಎಸ್ ಎಲ್ ಸಿ ಮುಗಿದಿದೆ ಹಾಂ ಅದಕ್ಕೋಸ್ಕರ ನಿಮ್ದು ಇಲ್ಲಿ ಹೇಳಿದರು ಸಿಟಿಯಲ್ಲಿ ತುಂಬ ಚೆನ್ನಾಗಿದೆ ಕಾಲೇಜು ಸ್ಕೂಲು ಅಂತ ಜೋಸೆಫ್ ಸ್ಕೂಲು ಹಾಂ ಅದಕ್ಕೋಸ್ಕರ ನಂಬರ್ ಕೊಟ್ಟರು ಅವ್ರ ಮಕ್ಕಳು ಇಲ್ಲೆ ಓದ್ತಾಯಿದ್ದಾರೆ ಅಂದ್ಬಿಟ್ಟು ಅದಕ್ಕೋಸ್ಕರ ನಂಬರಿಂದ ಕಾಲ್ ತಗೊಂಡು ಫೋನ್ ಮಾಡ್ತಾಯಿದ್ದೀನಿ ನಿಮಗೆ ಹಾಂ ಇದು ಹೇಗಿದೆ ಕಾಲೇಜು ಅಂದರೆ ಚೆನ್ನಾಗಿ ನಡೀತಾಯಿದೆ ಅಂತ ಹೇಳಿದ್ದಾರೆ ನೀವು ಒಂದ್ಸರಿ ಹಾಂ ಹ್ಞೂ ಏನೇನು ಫೆಸಿ ಏನೇನು ಫೆ ಏನೇನು ಸ್ಪೆಷಾಲಿಟಿ ಇದೆ ಅಂದರೆ ಹಾಸ್ಟೆಲು

ಇಲ್ಲಿಗೆ ನಾವು ಸಿಟಿಗೆ ಬಂದು ಬಿಟ್ಟಿದ್ದೀವಿ

ಹ್ಞೂ ಮತ್ತೆ ನಾವು ಅದೇ ವ್ಯಾನ್ ಟೈಮಿಂಗ್ಸ್ ಎಲ್ಲ ನಾವು ಇಲ್ಲೆ ಸೆಟ್ಲಾಗಿ ಹೋಗಿಬಿಟ್ಟಿದ್ದೀವಿ ಹ್ಞೂ ಅದಕ್ಕೋಸ್ಕರ ಇಲ್ಲೆ ಸೇರಿಸೋಣ ಅಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಅಡ್ಮಿಶನ್ ಏನು ಅಂತೇನಾದರೂ ಹೇಳಿದರೆ ಚೆನ್ನಾಗಿರುತ್ತೆ ಹ್ಞೂ

ಹ್ಞೂ ಹೌದಾ ತಿಂಗಳಿಗೆ ಹ್ಞೂ ಹ್ಞೂ ತಿಂಗಳ್ಗೆ ಆರು ಸಾವಿರ ಜಾಸ್ತಿ ಆಯಿತಾ ಅಲ್ವ ಹಾಂ ಅಂದರೆ ಚೆನ್ನಾಗಿ ಓದಿ ಟಾಪ್ ತೆಗೆದ್ರೆ ಏನಾದರೂ ಸ್ವಲ್ಪ ಡಿಸ್ಕೌಂಟ್ ಏನಾದರೂ ಮಾಡ್ತೀರಾ ಆಯಿತು ಮೇಡಮ್ ನಾಳೆ ಬರ್ತೀವಿ ಆಯಿತು ಮೇಡಮ್ ಥ್ಯಾಂಕ್ ಯು